ಒಂದು ಹಳೇ ಕ್ಯಾಬನ್ನು ಬುಕ್ ಮಾಡಬೇಕಾದರೆ ಆ ಆ ಕ್ಯಾಬಿಗೆ ಬೇಕಾದಂಥ ಮಾಹಿತಿಯನ್ನು ನಾವು ಮೊದಲೇ ಒದಗಿಸಿದ ಕಾರಣ ನಮಗೆ ಆ ಕ್ಯಾಬು ದೊರೆಯುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತದೆ ನಾವೀಗ ಒಂದು ಪ್ರವಾಸ ಸ್ಥಳಕ್ಕೆ ಹೋಗ ಬೇಕು ಕಂತ ನಾವು ಆ ಪ್ರವಾ ಆ ಕ್ಯಾಬಿನ ಮಾಲಿಕರಿಗೆ ಹೇಳಿದಾಗ ನಾವು ಹಳೆಯ ಕ್ಯಾಬನ್ನೆ ನಮಗೆ ಕಳುಹಿಸಿಕೊಡಿ ಯಾಕೆಂದರೆ ಅದು ನಮಗೆ ತುಂಬ ಉಪಯುಕ್ತವಾಗಿತ್ತು ಮತ್ತು ನಮಗೆ ಹೆಚ್ಚು ಜನರು ಕೂಡಲು ಕೂಡ ಅದು ನಮಗೆ ಸೂಕ್ತವಾಗಿತ್ತು ನಮ್ಮ ಫ್ಯಾಮಿಲಿಯು ಅದರಲ್ಲೇ ಅಡ್ಜಸ್ಟ್ ಅಂದರೆ ಅದರಲ್ಲಿ ಹೊಂದಿಕೊಳ್ಳುವ ಹಾಗೆ ಇತ್ತು ಆದರಿಂದ ನಾವು ಆ ಹಳೆಯ ಕ್ಯಾಬನ್ನು ಬುಕ್ ಮಾಡುತ್ತೇವೆ ನಮಗೆ ಅದೆ ಹಳೆಯ ಕ್ಯಾಬನ್ನು ಅದೆ ಚಾಲಕರಿಂದ ನಮಗೆ ಮರಳಿ ಕಳುಹಿಸಿಕೊಡಿ ಎಂದು ನಾವು ಆ ಕ್ಯಾಬಿನ ಮಾಲಿಕರಲ್ಲಿ ವಿನಂತಿಸಿಕೊಳ್ಳಬಹುದು ಅದು ಆ ಕ್ಯಾಬಿನ ಕಾ ಡ್ರೈವರಲ್ಲಿ ನಾವು ಹೇಳಿದಾಗ ಅವರು ನಮಗೆ ಬರೋ ಸಾಧ್ಯತೆಗಳು ಇರುತ್ತವೆ ಆ ಆ ಕ್ಯಾಬು ಉಪಯುಕ್ತವಾದದರಿಂದ ನಾವು ಆ ಕ್ಯಾಬನ್ನು ಬುಕ್ ಮಾಡಲು ಇಚ್ಛಿಸುತ್ತೇವೆ